ಹ್ಞೂ ಹಲೋ ರಿ ಯಾರು ತಾವು ನಮಸ್ಕಾರ ರಿ ಹ್ಞೂನ್ರಿ ಯಾ ಗಾಡಿ ರಿ ಹೇ ಇದಾವೆ ರಿ ನಮ್ಮಲ್ಲಿ ಇದಾವೆ ರಿ ಹಾಗೇನಿಲ್ಲ ನಾವು ಬಾಡಿಗೆ ಕೊಡ್ತೇವೆ ರಿ ಹೊಂಡಾ ಇದೆರಿ ಆಮೇಲೆ ಇದು ಸುಜ್ಕಿ ಇದೆ ನಿಮ್ಗೆ ಯಾವುದು ಹೊಂಡಾ ಬೇಕೇ ರಿ ಹೀರೋ ಹೊಂಡಾ ರಿ ಸ್ಪ್ಲೆಂಡರ್ರ್ ಹಾಂ ಹ್ಞೂ ಹಾಂ ಹಾಂ ಹಾಂ ಏ ಹೇ ನಮ್ಮಲ್ಲಿ ಗ್ಯಾರಂಟಿ ಗ್ಯಾರಂಟಿ ವೆಹಿಕಲ್ ಇದಾವೆ ತೊರಿ ಹ್ಞೂ ಎಷ್ಟು ದಿನದ ಮಟ್ಟಿಗೆ ಬೇಕು ರಿ ಅಲ್ಲ ಎಷ್ಟು ದಿನ ಮಟ್ಟಿಗೆ ಬೇಕು ನಿಮಗೆ ಒಂದು ವಾರ ಎರ್ಡು ವಾರ ರಿ ನೋಡ್ರಿ ನೀವು ಈಗ ದಿನದ ಲೆಕ್ಕ ಹಿಡಿದ್ರೆ ದುಬಾರಿ ಆಗ್ತೈತೆ ರಿ ನೀವು ನಮ್ಮ ಕಾಯಂ ಕಸ್ಟಮರು ದಿನದ ಲೆಕ್ಕ ಹಿಡಿದ್ರೆ ದುಬಾರಿ ಆಗುತ್ತೆ ಅದಕ್ಕೆ ನೀವು ವಾರ ಅಂತ ಹೇಳಿರಲ್ಲ ಸ್ವಲ್ಪ ಅದರಾಗೆ ನೋಡಿ ತೊಂತೇವೆ ರಿ ಒಂದು ದಿನಕ್ಕೆ ಲೆಕ್ಕದ ಮಟ್ಟಿಗೆ ಹೋದ್ರೆ ದಿನದ ಲೆಕ್ಕ ಐದ್ನೂರು ರೂಪಾಯಿ ಆಕೈತೆ ರಿ ವಾರದ್ದು ಆದ್ರೆ ಏಳು ದಿನಕ್ಕೆ ಮೂರೂವರೆ ಸಾವ್ರ ರೂಪಾಯಿ ಆಗುತ್ತ ರಿ ಮೂರು ಸಾವ್ರ ರೂಪಾಯಿ ಆಕೈತೆ ರಿ ಒಂದು ವಾರ ತೊಗೊಂಡ್ರೆ ಹಾಂ ಮತ್ತೆ ಈಗ ಎಲ್ಲ ಎಲ್ಲ ಎಲ್ಲ ಮೊಳಕೆ ಇಷ್ಟು ದುಬಾರಿ ಆಗೈತೆ ರಿ ಮೊದ್ಲಿನ ಹಳೇ ಕಾಲ ಇಲ್ರಿ ಈಗ ಅಲ್ರಿ ಗಾಡಿ ಹೊಸ ಗಾಡಿ ಐತ್ರಿ ನಮ್ದು ಹೊಸ ಗಾಡಿಯೇ ನಿಮಗೆ ಕೊಟ್ಟಾರೆ ಕೊಡ್ತೇವ್ರಿ ಎಲ್ಲ ಮತ್ತೆ ಇಲ್ಲಿಂದ ಅಲ್ಲಿ ಚಿತ್ರದುರ್ಗ ದಾರಿ ಎಲ್ಲ ಕಲ್ಲು ದಾರಿ ಅವೆಲ್ಲ ಈಗಿನ ನಮ್ಮ ಹುಬ್ಬಳ್ಳಿ ದಾಟಿದಂಗೆ ಅಲ್ರಿ ಅದು ಆ ಕಡೆ ಚಿತ್ರದುರ್ಗ ಎಲ್ಲ ಇದ್ರದ್ದು ಮಾಂತಿರಿ ಮತ್ತೆ ನಾವು ಒಯ್ಯಬೇಕು ಅಲ್ರಿ ವಾರಗಟ್ಲೆ ಮತ್ತೆ ಎಲ್ಲ ಹೊಸ ಗಾಡಿ ಕೊಡ್ತೇವ್ರಿ ಸ್ಮೂತ್ ಇದ್ದದ್ದು ಹಳೇ ಗಾಡಿ ಅಲ್ರಿ ಅದು

ಡಾಕ್ಯುಮೆಂಟ್ಸ್ ಏನು ಇಲ್ರಿ ನಿಮ್ದೊಂದು ಆಧಾರ್ ಕಾರ್ಡ್ ಒಂದು ಕೊಡ್ರಿ ನಮಗೆ ಆಮೇಲೆ ನಿಮ್ದೇನು ಇದೆ ಒಂದು ಅಡ್ರೆಸ್ಸ್ ಪ್ರೂಫ್ದ್ದು ಒಂದು ಆಧಾರ್ ಕಾರ್ಡ್ ಕೊಡ್ರಿ ಸಾಕು ಹೇಗೂ ನೀವು ಎಲ್ಲ ನಮ್ಮ ಪರಿಚಯಿದ್ದೀರಿ ತೊಗೊರಿ ಹಳೇ ಕಸ್ಟಮರ್ ಇದ್ದೀರಿ ನೀವು ನಿಮ್ದೆಲ್ಲ ನಾವು ಕೊಡ್ತೇವೆ ರಿ ಡಿಪಾಸಿಟ್ ಮತ್ತೆ ಒಂದು ಆರು ಸಾವ್ರ ರೂಪಾಯಿ ಅಡ್ವಾನ್ಸ್ ಕೊಡಬೇಕ್ಕಾಕೈತ್ರಿ ಡಿಪಾಸಿಟ್ ನಮಗಂತು ಏನೂ ಕಡ್ಮೆ ಮಾಡಾಂಗಿಲ್ಲರಿ ಇದ್ರದ್ದು ದಿನ ಬಾಡಿಗೆ ಸ್ವಲ್ಪ ಇನ್ನೊಂದು ಐವತ್ತು ರೂಪಾಯಿ ಏನಾರು ಕಡಿಮೆ ಮಾಡೋಣಂತೆ ಅಯ್ಯೋ ಇಲ್ರೀ ಇವತ್ತೆಲ್ಲ ನೀವೆಲ್ಲ ಗೊತ್ತೈತೆ ಅಲ್ರಿ ನಿಮ್ಗೂ ಎಲ್ಲ ಈಗ ಎಲ್ಲ ದುಬಾರಿ ಆಗಿವೆ ರಿ ನಾವೆಲ್ಲ ಮೇನ್ಟೇನ್ ಮಾಡೋಕ್ಕು ಅವನ್ನೆಲ್ಲ ದುಬಾರಿ ಮಾಡೋಕ್ಕು ಎಲ್ಲ ಭಾಳ ಕಷ್ಟ ಐತ್ರಿ ಅದಕ್ಕೆ ಏನಿಲ್ಲ ನೀವು ಬರ್ರಿ ನೀವು ಬರ್ರಿ ನೀವು ನಮ್ಮ ಅಂಗ್ಡಿಗೆ ಬರ್ರಿ ವೆಹಿಕಲ್ಲೋರಿ ಹೆಚ್ಚು ಕಮ್ಮಿ ಆಮೇಲೆ ನೋಡೋಣಂತೆ ನೀವು ಹೋಗಿ ನೋಡ್ರಿ ನಮ್ಮ ವೆಹಿಕಲ್ ಹೆಂಗ ಸ್ಮೂತದನೋ ನಿಮಗೇ ಗೊತ್ತಾಕತಿ ಅಲ್ಲ ನೀವು ಅದಕ್ಕೇ ರಿ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಇದ್ದದ್ದಕ್ಕೆ ನಾವು ನಿಮಗೆ ಇದನ್ನು ಒಂದು ಆಫರ್ ಮಾಡಿ ಹೇಳ್ತಾಇದ್ದೇರಿ ಆಯ್ತು ಬಂದು ಹೋಗ್ರಿ ನಮ್ಮ ಇದಕ್ಕೆ ಒಯ್ರಿ ಸರಿ ಸರಿ ಓಕೆ ಓಕೆ